ಸಂಗೀತ ಗುರುಗಳು ಅಂತಂದರೆ ಎಸ್ ಜಾನಕಿಯವ್ರು ನಾವು ಚಿಕ್ಕದ್ರಿಂದ ಎಸ್ ಜಾನಕಿಯವ್ರ ಸಾಂಗಳಿರ್ಬೋದು ಎಲ್ಲ ಎಸ್ ಜಾನಕಿಯವ್ರ ಸಾಂಗ್ ಅಂದರೆ ಫೆವ್ರೇಟ್ ಸಾಂಗು ಫೀಲಿಂಗ್ ಸಾಂಗ್ಸ್ಗಳು ಆಮೇಲೆ ತಾಯಿ ಮಗಳ ಸಾಂಗು ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ ಎಸ್ ಜಾನಕಿಯವ್ರ ಸಾಂಗ್ ಅಂದರೆ ನಂಗೆ ತುಂಬ ಫೆವ್ರೇಟು ಅದ್ರಲ್ಲೂ ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಗುರು ಸರು ಇವ್ರ ಸಾಂಗಳೆಲ್ಲ ತುಂಬ ಕೇಳಿ ಬೆಳ್ದಿದೀವಿ ನಾವೇನು ಸಂಗೀತಕ್ಕೇನು ಸೇರಿಲ್ಲ ಆದರೆ ರಿಕಾರ್ಡು ಮೊಬೈಲಲ್ಲಿ ಆಮೇಲೆ ಎಫ್ ಎಮ್ ಅಲ್ಲಿ ಆವಾಗ ನೆಚ್ಚಿನ ಚಿತ್ರಗೀತೆಗಳು ಅಂತ ಬರ್ತಿದ್ದವು ನಾವು ಚಿಕ್ಕಂದರಲ್ಲಿ ಆಮೇಲೆ ಡಿ ಡಿ ಚಂದನದಲ್ಲಿ ಚಿತ್ರ ಕನ್ನಡ ಚಿತ್ರಮಂಜರಿ ಅಂತ ಬರ್ತಾಯಿತ್ತು ಆವಾಗ ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಸಾಂಗ್ ಕೇಳೋದಂದ್ರೆ ಏನೋ ಒಂಥರ ಖುಷಿ ನಮಗೆ ಸಂತೋಷ ಆಗೋದು ಖುಷಿ ಆಗೋದು ನಮ್ಮ ದುಃಖ ನೋವು ನಲಿವು ಏನೇ ಇರಲಿ ಏನೇ ಚಿಂತೆ ಇರಲಿ ಎಸ್ ಜಾನಕಿ ಅವ್ರದ್ದೊಂದು ಸಾಂಗ್ ಕೇಳಿದ್ರೆ ಎಲ್ಲ ಮರ್ತೋಗುತ್ತೆ ಅದರಲ್ಲಿ ಎಸ್ ಜಾನಕಿ ಅವ್ರು ಫೆವ್ರೇಟು ಅವ್ರು ನನಗೆ ತುಂಬ ಚೆನ್ನಾಗಿ ಸಾಂಗಳು ಹೇಳ್ತಾರೆ ಆಮೇಲೆ ಎಸ್ ಜಾನಕಿ ಅವ್ರ ಇತ್ತೀಚಿಗೆ ಒಲವಿನ ಗಿಳಿ ನೀ ನನಗೆ ಕೈ ಮುಗಿವೆ ನಾ ಬರೆವೆ ನನಗಾಗಿ ನೀನಿರುವೆ ನಿನಗಾಗಿ ನಾ ಬಾಳುವೆ ಆ ಸಾಂಗಂತೂ ತುಂಬ ಇಷ್ಟ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಆ ಸಾಂಗ್ ಕೇಳ್ತಿದ್ದರೆ ಎಸ್ಪೆಸಲ್ಲಿ ಇವಾಗ ಹುಷಾರಿಲ್ದೇ ಇರೋವ್ರು ಇವಾಗೊಂದು ಬಿ ಪಿ ಸುಗರು ಅದು ಇದು ಯೋಚನೆ ಮಾಡೋರೆಲ್ಲಾ ಕೆಲವರು ಸಂಗೀತ ಕೇಳಿ ಅಂತ ಹೇಳ್ತಾರೆ ಅದ್ರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅಂತೂ ತುಂಬ ದುಃಖಭರಿತ ಗೀತೆಗಳು ಆಮೇಲೆ ಜೊತೆಯಾಗಿ ಜೋಡಿ ಸಾಂಗ್ಸ್ಗಳಿರ್ಬೋದು ಎಲ್ಲ ತುಂಬ ಕೇಳ್ತೀವಿ ತುಂಬ ಇಷ್ಟಪಡ್ತೀವಿ ಬಟ್ ನಾವು ಸಂಗೀತ ಎಲ್ಲ ಕಲಿಯೋಕ್ಕಾಗಲ್ಲ ಮನೆಯಲ್ಲಿ ಏನು ಬಾತ್ರೂಮ್ ಸಿಂಗರ್ಸ್ ಏನಿದ್ದರೂ ಮನೆಯಲ್ಲಿ ಆಡ್ಕೊಂಡು ಆಡ್ಕೋತಿವಿ ನಾವು ಆಮೇಲೆ ತುಂಬ ಚೆನ್ನಾಗಿರ್ತದೆ ಸಂಗೀತ ಪ್ರತಿಯೊಂದು ಎಸ್ ಜಾನಕಿಯವ್ರು ಒಂದು ನಲವತ್ತು ಮೂವತ್ತರಿಂದ ನಲವತ್ತು ಸಾವಿರ ರಿಕಾರ್ಡ್ ಹೇಳಿರ್ಬೋದು ಅದ್ರಲ್ಲಿ ಆಲ್ಮೋಸ್ಟು ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾಂಗ್ಗಳು ಗೊತ್ತು ಸದ್ಯಕ್ಕೀಗ ನೆನಪಾಗ್ತಾ ಇಲ್ಲ ಯಾವ್ಯಾವ ಸಾಂಗಳು ಹೇಳ್ಬೇಕು ಯಾವ್ದು ಬಿಡಬೇಕು ಅಂತ ನೆನ್ಪಾಗ್ತಾ ಇಲ್ಲ ತುಂಬ ಇಷ್ಟವಾಗಿರೋ ಸಾಂಗ್ಗಳು ಅಂತಂದರೆ ಎಸ್ ಜಾನಕಿ ಅವರು ಅಂದರೆ ಮೈ ಫೆವ್ರೇಟ್ ಸಿಂಗರ್ಸ್ ಎಸ್ ಜಾನಕಿ ಅವರು